ಹಾಂ ನಮ್ಸ್ಕಾರ ರೀ ಹಾಂ ನಾವು ಗ್ರಾಹಕರು ಇದ್ದೀವಿ ರೀ ಮೇಡಮ್ ಕಸ್ಟಮರ್ ಈಗ ಮೇಡಮ್ ಅವರೆ ಈಗ ನಿಮ್ದು ಏನು ಸ್ವೀಟ್ ಮಾರ್ಟ್ ಇದೆ ಅಲ್ಲಿ ನೀವೂ ಯಾವ ರೀತಿಯಿಂದ ಈಗ ನಮಗೆ ಬೂಂದಿ ಬೇಕಾಗ್ಯದ ಅಂತ ಇಟ್ಕೊಳ್ಳಿ ರೀ ನಮ್ಮ ಮನೆಯಾಗ ಒಂದು ಕಾರ್ಯಕ್ಕೆ ಬೂಂದಿ ಬೂಂದಿ ಬೂಂದಿಯಂತೆ ಮೇಡಮ್ ನಮಗೆ ಬೂಂದಿನೇ ಬೇಕು ಒಂದು ಐದ್ನೂರು ಜನ್ರಿಗೆ ಇದು ಆಗ್ತಕ್ಕಂಥ ಒಬ್ಬ ವ್ಯಕ್ತಿ ಬೂಂದಿ ಬೇಕು ಹೆಂಗೆ ಕೆ ಜಿ ಕೊಡ್ತೀರಾ ಬೇಕೆ ಬೇಕೆ ಬೇಕು ಒಬ್ಬರಿಗೆ ಎಷ್ಟು ಪ್ರಮಾಣ ಆದರೆ ಅಲ್ಲ ಡಿಸ್ಕೌಂಟ್ ಮಾಡಿರಿ ಅದೆಷ್ಟು ಮಾಡ್ತೀರಿ ಪರವಾಗಿಲ್ಲ ನಮ್ಗೆ ಏನು ಬೇಕು ಅಂದರೆ ಹಾಂ ಹಾಂ ಫ್ರೆಶ್ ಮ ಆಮೇಲೆ ಅದರೊಳಗೆ ಬೇರೆ ಬೇರೆ ಇವು ಇರ್ತಾವಲ್ಲ ಮೇಡಮ್ ಪೇಡ ಇದೆ ಮತ್ತೆ ಬರ್ಫಿ ಇದೆ ಅಥವಾ

ಹೌದು ರೀ ಹೌದು ರೀ ಹೌದು ರೀ

ಹೌದು ರೀ ಹೌದು ರೀ ಹೌದು ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಕಡಿಮೆ ಜೊತೆಗೆ ಶುದ್ಧ ಮತ್ತು ಇದ್ದಿದ್ದರೊಳಗೆ ಉತ್ತಮ ಗುಣಮಟ್ಟದ ಸ್ವೀಟ್ ತಗೊಳ್ಳೊ ಸಲುವಾಗಿ ನಾವು ಮಾತಾಡ್ತಾಯಿರೋದು ರೀ ಮೇಡಮ್

ಹ್ಞೂ ಹ್ಞೂ ಹ್ಞೂ ಹ್ಞೂ ಆಮ ಒಂದು ನೀವೇ ಒಂದು ಬೂಂದಿದು ಒಂದೂ ಒಂದು ಕೆ ಜಿಗೆ ಎಷ್ಟು ಆಗ್ತು ಅಂತ ಏನಾದ್ರೂ ಹೇಳ್ಬೋದಾ ಅಪ್ರಾಕ್ಸಿಮೆಟ್ ಹೌದು ರೀ ಮೇಡಮ್ ಇದು ಇಲ್ಲಿ ನಮಗೆ ನಮಗೆ ನಮ್ಮ ಗೆಳೆಯರೊಂದು ಮನೆ ಪರ್ಚೆಸ್ ಮಾಡಿದರಂತೆ ಒಳ್ಳೆಯ ಕ್ವಾಲಿಟಿ ಕೊಟ್ಟಿದ್ದೀರಿ ಅಂತ ಒಳ್ಳೆಯ ಉತ್ತಮತೆ ಒಂದು ಕಡೆ ಪು ಹಾಂ ಇಲ್ಲ ಈಗ ನಾವು ಈಗ ಒಬ್ರಿಗೆ ಒಬ್ಬರು ಪರ್ಚಯ ಇದ್ದಾಗ ಸಂತೆ ಮನೆ ಸಂತೆಗೋಗಿರ್ತೀವಿ ಆಮೇಲೆ ಜವಳಿ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ ಅಥವಾ ಮದಿಗೆ ಹೋಗಿರ್ತೀವಿ ಅಲ್ಲಿ ಹಿಂಗೆ ಅಂತೀರಿ ಓಕೆ ಹಾಂ ಓಕೆ ಮೇಡಮ್ ಭರ್ತಿ ತುಂಬಿದೆ